ಅಂದರೀಗ ಅಡುಗೆ ಅಂದರೆ ಅದೇ ಒಂದು ಕಲೆ ಅಂದರೀಗ ಎಲ್ಲರಿಗೂ ಇವಾಗ ಅಡುಗೆ ಮಾಡಲಿಕ್ಕೆ ಬರಲ್ಲ ಅಂದರೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪಾದರೂ ಅಂದರೆ ಪ್ರಾಕ್ಟೀಸ್ ಅಂತ ಇರಬೇಕು ಈಗ ನಾವು ಅಡಿಗೆ ಮಾಡುವಾಗ ಅಂದರೆ ಮೊದ್ಲದೀಗ ನಾವೆಂಥಾದರೂ ಫ್ರೈ ಮಾಡುವಾಗ ಅದು ಜಾಗ್ರತೆಯಾಗಿ ನೋಡಬೇಕು ಅಂದರೆ ಅಂದರೆ ಅದು ಕೆಲವೆಲ್ಲ ಸುಟ್ಟೋಕ್ತದೆ ಸುಟ್ಟೋದ್ರೆ ಮತ್ತೆಲ್ಲಾದರೂ ಅದರ ಟೇಸ್ಟೇ ಚೇಂಜ್ ಆಗ್ತದೆ ಹಾಗೆ ಅದನ್ನು ನಿಧಾನ ಫ್ರೈ ಮಾಡಬೇಕು ಮತ್ತು ಈಗ ಅಡಿಗೆ ಮಾಡುವಾಗ ಈಗ ನಾವು ಮಿಕ್ಸಿಯೆಲ್ಲ ಇದು ರನ್ ರನ್ ಕಡಿವಾಗೆಲ್ಲ ಮಿಕ್ಸಿಯನ್ನ ರನ್ ಮಾಡೋವಾಗಲೂ ಹಾಗೇ ಜಾಗ್ರತೆ ಇರಬೇಕು ಅಂದರೆ ಅದು ಸ್ವಲ್ಪ ಎಲ್ಲ ಕಡಿವಾಗೆಲ್ಲ ನೀರು ಜಾಸ್ತಿ ಆದರೆ ಅದು ಅಂದರೆ ಕ ಕಾಯಿದೆಲ್ಲ ರಟ್ ಖಾರಯೆಲ್ಲ ರಟ್ತದೆ ಹೊರಗೆ ಆಗ ಅದು ಜಾಗ್ರತೆ ಮಾಡಬೇಕು ಮತ್ತಂದರೆ ನಾವೀಗ ಅಡಿಗೆ ಮಾಡುವಾಗ ಮನೆಯಲ್ಲಿ ಈ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಹತ್ತಿರ ನಾವು ಜಾಗ್ರತೆ ಇರಬೇಕು ಮತ್ತೆ ಹಾಗೆ ಅಂದರೆ ಈಗ ನಾವು ಈಗ ಒಂದು ವೇಳೆ ಈಗೆಂಥದಾದರೂ ಪದಾರ್ಥ ಆಗಲಿ ಎಂಥದರೂ ಇದು ನಾವೀಗ ತಿಂಡಿ ಎಂಥದರೂ ಮಾಡುವಾಗ ಅದು ನಮ್ಮ ಹತ್ತಿರವೇ ಇರಬೇಕು ಅಂದರೆ ಅದು ಕುದ್ದು ಕೆಲವು ಸಲ ಕರ್ಟಿಹೋಗ್ತದೆ ಹಾಗೆಲ್ಲ ಆಗಬಾರದು ಮತ್ತೆ ನಾವು ಈಗ ನಾವೀಗ ಒಂದು ಈಗ ಸಾಂಬಾರಿಗಾಗಲಿ ಎಂಥಾಗಲಿ ಈಗ ಮಸಾಲೆ ತೆಗೆಯುವಾಗ ನಾವು ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಸಾಲೆ ತೆಗೀಬೇಕು ಅಂದರೆ ಈಗ ಒಂದು ವೇಳೆ ಎಂಥ ಒಂದು ವಸ್ತು ಕೂಡ ಹೆಚ್ಚು ಕಮ್ಮಿ ಆದರೂ ಅದು ಪದಾರ್ಥದೆಲ್ಲ ಟೇಸ್ಟೇ ಹೋಗ್ತದೆ ಅಂದರೆ ನಾವು ತುಂಬ ಜಾಗ್ರತೆ ಇರಬೇಕು ಮತ್ತೆ ಈ ನಾವಂದರೆ ಈಗ ಈಗ ಅಡಿಗೆಗೆಲ್ಲ ಐಟಂ ಅದು ಯೂಸ್ ಮಾಡುವಾಗ ಅಂದರೆ ಅದರದ್ದೆಲ್ಲ ಎಸ್ಪೈರಿ ಡೇಟೆಲ್ಲ ಕೆಲವೆಲ್ಲ ನೋಡಿಕೊಂಡು ಹಾಕಬೇಕು ಈಗ ನಾವೀಗ ಈಗ ತರಕಾರಿಯೆಲ್ಲ ತಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದೆಲ್ಲ ಯೂಸ್ ಮಾಡಬೇಕು ಅಂದರೆ ಅದರಲ್ಲೆಲ್ಲ ತುಂಬ ಕೆಮಿ ಈಗೆಲ್ಲ ತರಕಾರಿಯಲ್ಲಿ ತುಂಬ ಕೆಮಿಕಲ್ ಇರ್ತದೆ ಹಾಗಾಗಿ ಎಲ್ಲ ಅದನ್ನೆಲ್ಲ ಸುಮಾರು ಕ್ಲೀನ್ ಮಾಡಿ ಯೂಸ್ ಮಾಡಬೇಕು ಮತ್ತೆ ನೀವೀಗ ಚಿಕನ್ ಫಿಶ್ ಎಲ್ಲ ತಂದು ಎಲ್ಲ ಉಳ್ ಅಂದರೆ ಅದು ಹೆಚ್ಚು ಉಳಿದರೆ ಎಲ್ಲ ನಾವು ಅದು ಫ್ರೀಜರಲ್ಲಿ ಜಾಗ್ರತೆಯಲ್ಲಿ ಇಡಬೇಕು